ನಾನು ಸ್ಕೂಲಿನಲ್ಲಿ ಓದುವಾಗ ರಂಗನತಿಟ್ಟು ಅಲ್ಲಿ ಇದು ಗುಂಬಜ್ ಅಲ್ಲಿಗೆಲ್ಲ ಕರ್ಕೊಂಡು ಬಂದಿದ್ದರು ಟೂರಿಗೆ ಅಂದರೆ ಸುಮಾರು ಚಳಿಗಾಲದಲ್ಲಿ ಕರ್ಕೊಂಡು ಬಂದಿದ್ದರು ಅದಾದ್ಮೇಲೆ ನಾವು ನೂರೈವತ್ತು ರೂಪಾಯಿಂದು ಟ್ರಿಪ್ಪು ಸುಮಾರೊಂದು ಹತ್ತು ಹನ್ನೆರಡು ಸಾರಿ ಅನ್ನಪೂರ್ಣೇಶ್ವರಿಗೆ ತಮಿಳ್ನಾಡು ಕಡೆ ಎಲ್ಲ ಕಡೆಯೂ ಹೋಗಿದ್ದೀವಿ ಅಲ್ಲಿ ಎಲ್ಲ ದೇವರುಗಳ್ನ ಪ್ರತಿಯೊಂದೂ ರಂಗನಾಥ ಮಹದೇಶ್ವರಂಗೆ ಹೋಗಿದ್ದೀವಿ ಎಲ್ಲ ಚಳಿಗಾಲದಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ನಮ್ಮಣ್ಣನ ಮಕ್ಕಳು ನಾವು ಎಲ್ಲ ಸೇರಿ ಒಟ್ಗೆ ವ್ಯಾನ್ ಮಾಡ್ಕೊಂಡು ಎರಡು ದಿನ ಮೂರು ದಿನ ಒಂದು ವಾರ ರೆಜಾರ್ಟಲ್ಲಿದ್ದು ಅಲ್ಲಿದೆಲ್ಲ ಬಾಬಾ ಬುಡನ್ ಗಿರಿ ಅಲ್ಲಿ ಸುಮಾರು ದೇವರುಗಳ್ನೆಲ್ಲ ನೋಡ್ಕೊ ಬಂದ್ವಿ ಅಲ್ಲೇ ಒಂದು ವಾರ ಇದ್ವಿ ರೆಜಾರ್ಟಲ್ಲಿ ಚಳಿಗಾಲ ಚಳಿಗಾಲದಲ್ಲೇ ಹೋಗಿದ್ದಿದ್ದು ಆವಾಗ ಮಳೆ ಮಳೆಗಾಲ ಮಳೆಗಾಲದ್ದು ಆಯುಧ ಪೂಜೆಯಲ್ಲಿ ಹೋಗಿದ್ವಿ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಮಹದೇಶ್ವರಂದು ಒಂದು ಮೆ ಇದು ಒಂಬತ್ತು ನವಗ್ರಹಗಳು ಅಲ್ಲಿ ಅಲ್ಲಿ ಸ್ವಲ್ಪ ದಿನ ಒಂದು ವಾರ ಟೂರ್ ಹಾಕಿದ್ರು ಟ್ರಿಪ್ಪ ಅಲ್ಲೋಗಿದ್ವಿ ಇಲ್ಲಿ ಸುಮಾರು ನಾವು ನಮ್ಮ ಫ್ರೆಂಡ್ಗಳೆಲ್ಲ ಸೇರಿ ಚಾಮುಂಡಿ ಬೆಟ್ಟ ಪ್ರತಿಯೊಂದೂ ಹೋಗ್ತಲೇ ಇರ್ತೀವಿ ಹದಿನೈದು ದಿನಕ್ಕೆ ಒಂದೊಂದು ತಿಂಗ್ಳಿಗೆ ಒಂದೊಂದು ಸಾರಿ ಒಂದೊಂದು ದಿನ ವಾಪಸ್ಸು ಬರೋದಾದರೆ ಪ್ರತಿಯೊಂದು ಟೈಮಲ್ಲೂ ಒಂದು ಸಾರಿನಾದ್ರೂ ದಿನ ಹೋಗಿದ್ದು ಬರ್ತೀವಿ ದಿನದ್ದಾದರೆ ಒಂದಿನ ವಾಪಸ್ಸು ಹೋಗಿ ಮನೆಗೆ ಬರ್ತೀವಿ ಇನ್ನೂ ಅಲ್ಲೆಲ್ಲ ಹೊರಗಡೆ ಇನ್ಯಾವುದು ನೋಡಿಲ್ಲ ನಾನು ಸರಿಗೆ ಈಗ ಈಶ ಟೆಂಪಲ್ಗೆ ಹೋಗಿದ್ದೋ ಎಲ್ಲರೂ ವ್ಯಾನ್ ಮಾಡ್ಕೊಂಡು ಅದು ತುಂಬ ಚೆನ್ನಾಗಿತ್ತು ಟೆಂಪಲ್ಲು ಅಲ್ಲಿಂದ ಬರಬೇಕಾದ್ರೆ ಪುನಃ ಇಲ್ಲೆಲ್ಲಾ ನೋಡ್ಕೊಂಡು ನಂಜನಗೂಡಿಂದ ಪ್ರತಿಯೊಂದು ದೇವರುಗಳ್ನೂ ನೋಡ್ಕೊಂಡು ವಾಪಸ್ಸು ಬಂದೋ ಈಗ ಮೊನ್ಮೊನ್ನೆ ದೇವಸ್ಥಾನಕ್ಕೋಗಿದ್ದೋ ಎಲ್ಲಿ ಮಂಡ್ಯ ಇಂದ ಒಂಟಿಕೊಪ್ಪಲು ದೇವಸ್ಥಾನಕ್ಕೋಗಿದ್ದೋ ಅಲ್ಲಿ ವೆಂಕಟ್ರಮಣ್ ಸ್ವಾಮಿ ದೇವಸ್ಥಾನ ನೋಡ್ಕೊಂಡ್ಬಂದೋ ತುಂಬ ಚೆನ್ನಾಗಿರ್ತದೆ ಎಲ್ಲ ದೇವ್ರುಗಳಿಗೆ ನರ್ಸಿಂಹ ಸ್ವಾಮಿ ಅಂತೂ ತುಂಬ ಚೆನ್ನಾಗಿದೆ ಅಲ್ಲಿ ಯೋಗ ನರ್ಸಿಂಹ ಸ್ವಾಮಿ ಅಲ್ಲಿಂದ ಬೆಂಗಳೂರಲ್ಲಿ ಬನ್ನು ಬನ್ನಂತಮ್ಮ ಅವರು ಆ ದೇವರು ಪ್ರತಿಯೊಂದೂ ಅಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರತಿಯೊಂದು ಉಡುಪಿ ಕೃಷ್ಣ ಎಲ್ಲ ಬೆಂಗಳೂರಲ್ಲಿ ಸುಮಾರು ನೋಡ್ಕೊ ಬಂದಿವ್ನಿ ಎಲ್ಲನೂ ಕೃಷ್ಣನ ದೇವಸ್ಥಾನ ಎಲ್ಲ ಕಡೆಯೂ ಸುಮಾರು ದೇವರುಗಳ್ನ ಮಾಮೂಲು ಚಳಿಗಾಲದಲ್ಲೂ ಸ್ವಲ್ಪ ಹೋಗಿದ್ದೀನಿ ಮಳೆಗಾಲದಲ್ಲೂ ಹೋಗಿದ್ದೀನಿ ರೆಜಾರ್ಟ್ಗೆ ಅವ್ಗೆಲ್ಲ ಬೇಸಿಗೆ ಕಾಲದಲ್ಲಿ ಅಂದರೆ ಇಲ್ಲೇ ಹೊರಗಡೆ ಎಲ್ಲ ಈ ಹತ್ತಿರ ಇರೋವ್ಕೆಲ್ಲ ಸುತ್ತಾಡ್ಕೊ ಬಂದಿದ್ದೀನಿ ಅಲ್ಲೂ ತುಂಬ ಚೆನ್ನಾಗಿದೆ ನಮ್ಮ ಬನ್ನೂರಲ್ಲಂತೂ ತುಂಬ ಚೆನ್ನಾಗಿದೆ ಹಳೆ ಕಾಲದ್ದು ದೇವಸ್ಥಾನಗಳು ಎಲ್ಲ ಎಷ್ಟೋ ಪು ಕಾಲದ್ದದು ನಮ್ಮ ಶ್ರೀರಂಗಪಟ್ಣದಲ್ಲೂ ತುಂಬ ಚೆನ್ನಾಗಿವೆ ದೇವಸ್ಥಾನಗಳು ಹಳೆ ಕಾಲದವು ಎಲ್ಲ ಬಂದು ನೋಡ್ಬೋದು ಹೊರಗಡೆಯವ್ರೆಲ್ಲ ಅಲ್ಲಿಂದ ಈ ಮಡ್ಕೇರಿಗೆ ಹೋಗಿದ್ದೋ ಮಡಿಕೇರಿಯಲ್ಲೂ ಅಲ್ಲೂ ಎಲ್ಲನೂ ನೋಡ್ಕೊಂಡು ಅಲ್ಲೂ ಮಡಿಕೇರಿ ದೇವಸ್ಥಾನಗಳೆಲ್ಲವೂ ತುಂಬಾ ನೋಡ್ಕಂಡ್ಬಂದೋ ಈಗ ಮೃತ್ಯುಂಜಯ ಹೋದ ವರ್ಷ ಮೃತ್ಯುಂಜಯ ಟೆಂಪಲ್ಗೆ ಹೋಗಿದ್ದೋ ಈಶಾ ಟೆಂಪಲ್ಲಿಂದ ಮೃತ್ಯುಂಜಯ ಶಾ ಟೆಂಪಲ್ಲು ಅಲ್ಲೂ ಹೋಗಿ ಅಲ್ಲೆಲ್ಲ ನೋಡ್ಕೊಂಡ್ಬಂದ್ವಿ ಮಡಿಕೇರಿಯಲ್ಲಿ ಇದು ಕೇರಳಕ್ಕೆ ಒಂದ್ಸಾರಿ ಹೋದ್ವಿ ಕೇರಳದಲ್ಲೂ ಅಲ್ಲೂ ಟೆಂಪಲ್ಗಳು ಇದು ಸಮುದ್ರ ಎಲ್ಲವೂ ನೋಡ್ಕೊಂಡು ಅಲ್ಲಿಂದಲೂ ಬಂದೋ ಸುಮಾರು ಎಲ್ಲ ಕಡೆಗೂ ಹೋಗಿವ್ನಿ ಹಾಸನಕ್ಕೋಗಿದ್ದೆ ಹಾಸನದಲ್ಲೂ ಹಾಸನಾಂಬೆ ನೋಡ್ಕೊಂಡು ಬಂದ್ವಿ ಎಲ್ಲ ಥರ ದೇವಾಲಯ ನೋಡಿವ್ನಿ ಅಂದರೆ ಸುಮಾರು ಉಡುಪಿಗೆ ಅವೆಲ್ಲ ಮಂಗಳೂರಲ್ಲಿ ನಮ್ಮ ಸೊಸೆ ಕರ್ಕೊಂಡೋಗಿದ್ರು ಅಲ್ಲಿದ್ರೂ ಅವರು ಮಾ ಚಿಕ್ಕಪ್ಪ ಅಲ್ಲಿ ಹೋದಾಗ ಅಲ್ಲೂ ಎಂಟು ದಿವಸ ಇದ್ವಿ ಪೂರ್ತಿಯಾಗಿ ಸುತ್ತ ಎಲ್ಲ ಉಡುಪಿ ಎಲ್ಲನೂ ಪ್ರತಿಯೊಂದು ನಡು ಮಾದೇವಿ ಎಲ್ಲ ಥರದ್ದೂ ಪಾಪ ಬೇಜಾರು ಮಾಡ್ಕೊಳ್ದೇನೆ ಬೆಳಗ್ಗೆ ಹೋಗಿ ಸಂಜೆ ಗಂಟ ತೋರಿಸಿ ಎಲ್ಲನೂ ಅಲ್ಲೇ ತೋರಿಸ್ಕೊಂಡ್ಬಂದು ಎಲ್ಲ ದೇವ್ರುಗಳನ್ನೂ ಉಮಾದೇವಿಯಿಂದ ಹಿಡ್ದು ಅದೇ ಕದ್ರಿ ಮಂಜುನಾಥ ಸ್ವಾಮಿ ಎಲ್ಲನೂ ಕುಂದಾಪುರದಲ್ಲೂ ದೇವ್ರುಗಳು ನೋಡ್ಕೊ ಬಂದೋ ಮಳೆಗಾಲ ಅಂದರೆ ರೆಜಾರ್ಟಲ್ಲಿ ಇಷ್ಟ ಅಲ್ಲಿಂದ ರೆಜಾರ್ಟಿಗೆ ಹೋಗಿದ್ದಾಗ ಒಂದು ಇದರಲ್ಲಿ ಅಲ್ಲೂ ನೀರಲ್ಲಿ ಆಟ ಆಡಿದೋ ಹುಡುಗ್ರು ಮಕ್ಕಳು ಎಲ್ಲ ಅಲ್ಲಿಂದ ತಿರುಗಾ ಪುನಃ ಬೇರೆ ಕಡೆ ಇನ್ನೊಂದು ಯಾವುದೋ ರ್ ಇದಕ್ಕೋಗಿದ್ದೋ ಅಲ್ಲೆಲ್ಲ ನೋಡ್ಕೊಂಡು ಅಲ್ಲೆಲ್ಲನೂ ನೋಡ್ಕೊಂಡು ಬಂದ್ವಿ ಬೆಂಗಳೂರಲ್ಲಿ ಸುಮಾರು ನನ್ನ ಮ ಅಣ್ಣನ ಮಗ ತುಂಬ ದೇವ್ರುಗಳು ತೋರಿಸಿದ ಭಾಳ ಚೆನ್ನಾಗಿದೆ ದೇವ್ರಂತೂ ಬೆಂಗಳೂರಲ್ಲಿ ಒಂದೇ ತಾವು ಎಲ್ಲ ಥರ ದೇವರುಗಳು ಇದೆ ಬೆಟ್ಟದ ಥರ ಭಾಳ ಚೆನ್ನಾಗಿ ಮಾಡವ್ರೆ ಈಗ ಹೊಸ್ದಾಗಿ ತುಂಬ ಚೆನ್ನಾಗಿದೆ ಅಲ್ಲೋಗಿ ಎಲ್ಲರೂ ಬೆಟ್ಟವನ್ನು ನೋಡ್ಬೋದು ಭಾಳ ಚೆನ್ನಾಗಿದೆ ನಮ್ಮೂರಲ್ಲೂ ತುಂಬ ಚೆನ್ನಾಗಿರುವವೇ ಇಲ್ಲಿ ನರ್ಸಿಂಹ ಸ್ವಾಮಿ ಐತೆ ನರ್ಸಿಂಹ ಸ್ವಾಮಿ ಹಳೆ ಕಾಲದ್ದು ಅದನ್ನು ನೋಡಿದ್ವಿ ಎಲ್ಲ ಒಟ್ಟಿಗೆ ಎಲ್ಲ ವ್ಯಾನ್ ಮಾಡ್ಕೊಂಡು ಮಾಡ್ಕೊಂಡು ತುಂಬ ಕಡೆ ಹೋಗ್ತೀವಿ ಅಲ್ಲಿ ಅಲ್ಲಿ ಗಂಜಾಮಿಗೆ ಹೋಗಿದ್ದೋ ಅಲ್ಲೂ ಕೃಷ್ಣ ಟೆಂಪಲ್ಲಿಗೆ ಅಲ್ಲೂ ಗೋಕುಲಾಷ್ಟಮಿ ದಿನ ಅಲ್ಲೂ ಹೋಗಿ ನೋಡ್ಕೊಂಡ್ಬಂದೋ ಚಳಿಗಾಲ ಮಳೆಗಾಲ ಅಂತಲ್ಲ ಯಾವಾಗ ನಮಗೆ ಟೈಮಿರ್ತದೆ ಆಗೆಲ್ಲ ಕಡೆಯೂ ನೋಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಒಂದೊಂದು ಸಾರಿ ಹೊರಡ್ತೀವಿ ಎಲ್ಲ ಕಡೆಯೂ ಹೋಗಿ ಬರ್ತೀವಿ ಒಂದು ಹತ್ತು ಹದಿನೈದು ಜನ ಬಸ್ಸಲ್ಲಿ ಇಲ್ಲ ವ್ಯಾನ್ ಸ್ವಲ್ಪ ಜನ ಆದರೆ ವ್ಯಾನಲ್ಲೋಗ್ತಿವಿ ಒಂದು ವರ್ಷಕ್ಕೆ ಮೂರು ನಾಲ್ಕು ಟ್ರಿಪ್ಪಾರ ಮಾಡ್ತೀವಿ ಹೊರಗಡೆದ ಅನ್ನಪೂರ್ಣೇಶ್ವರಿಗೆ ಹೋಗಿದ್ದೋ ಅಲ್ಲಿ ಅಲ್ಲೂ ನೋಡ್ಕೊಂಡು ಬಂದ್ವಿ ಉಡುಪಿ ಅದು ಧರ್ಮಸ್ಥಳ ಕ ಇದು ವಿವೇಕಾನಂದ ನಗರದ್ದು ಎಲ್ಲನೂ ನೋಡ್ಕೊಂಡು ಬಂದಿದ್ದೀವಿ ವಿವೇಕಾನಂದ ಸ್ವಾಮಿ ಕಾಶಿಗೆ ಹೋಗಿದ್ವಿ ಕಾಶಿಲೂ ತುಂಬ ಅಲ್ಲೂ ಒಂದು ವಾರ ಇದ್ವಿ ಟ್ರೈನಲ್ಲೋಗಿ ಅಲ್ಲೇ ಉಳ್ಕೊಂಡು ಬುದ್ಧಂದು ಅದು ಎಲ್ಲನೂ ನೋಡ್ಕೊಂಡ್ಬಂದೋ ಗಯಾ ಪ್ರತಿಯೊಂದೂ ತುಂಬ ಎಲ್ಲ ಚೆನ್ನಾಗಿದೆ ಎಲ್ಲ ಥರದ್ದೂ ಚೆನ್ನಾಗಿದೆ ಕಲ್ಕತ್ತದಲ್ಲಂತೂ ತುಂಬ ಇದು ಎಲ್ಲನೂ ವಿವೇಕಾನಂದರ ಮೆ ಅಲ್ಲಿಗೋಗಿ ಅಲ್ಲೆಲ್ಲನೂ ಒಂದು ಹತ್ತು ನಿಮಿಷ ನಿಂತ್ಕೊಂಡು ಯೋ ಪ್ರಾರ್ಥನೆ ಮಾಡ್ಕೊಂಡ್ಬಂದ್ವಿ ಎಲ್ಲವೂ ಮತ್ತು ವರ್ಷದಲ್ಲಿ ಒಂದು ನಾಲ್ಕು ಸಾರಿನಾದ್ರೂ ಟ್ರಿಪ್ಪಿಗೆ ಹೋಗ್ತೀವಿ ಅಂದರೆ ಯಾವ ಕಾಲ ಅಂತಲ್ಲ ನಮ್ಗೆ ಯಾವಾಗ ಟೈಮಿರ್ತದೆ ಚಳಿ ಆಗಲಿ ಮಳೆಯ ಕಾಲ ಅಲ್ಲಿ ಯಾವಾಗಾದ್ರೂ ಸರಿ ಹೋಗ್ತಲೇ ಇರ್ತೀವಿ ಎಲ್ಲ ಫ್ರೆಂಡ್ಗಳೆಲ್ಲ ಮಾತಾಡ್ಕೊಂಡು ಒಂದು ಇಪ್ಪತ್ತು ಜನ ಸೇರ್ಕೊಂಡಿದ್ದೀವಿ ಎಲ್ಲ ಓಮ್ ಶಕ್ತಿಗೂ ಹೋಗಿ ಬಂದ್ವಿ ಎಲ್ಲ ಕಡೆಯೂ ನೋಡಿದ್ದೀವಿ ಇನ್ನು ಬೇರೆ ಕಡೆ ಇನ್ನೊಂದೆರಡು ಮೂರು ನೋಡಬೇಕು ನಾನೂ ಶ್ರೀರಾಮನದು ಅದು ಎಲ್ಲನೂ ಹೋಗ್ಬೇಕು ಎಲ್ಲ ಮಾತಾಡ್ಕೊಳ್ತವ್ರೆ ಹೋಗೋಣ ಅಂತ ನೋಡೋಣ ದೇವರು ಕರೆದರೆ ಹೋಗೋದು ಎಲ್ಲ ಕಡೆಯೂ ದೇವರವ್ನೆ ದೇವರಿಲ್ಲ ಅಂತಲ್ಲ ಆದರೆ ತುಂಬ ಇಷ್ಟ ಹೊರಗಡೆಯೂ ನೋಡೋಕ್ಕೆ ಮನೆಯಲ್ಲೂ ನೋಡೋಕ್ಕಿಷ್ಟ ಟಿವಿಗಳಲ್ಲೂ ಪೂರ್ತಿ ಎಲ್ಲನೂ ತೋರಿಸ್ತಾರೆ ಅದಂತೂ ತುಂಬ ಭಾಳ ಇಷ್ಟ ಕೈಯ್ಯಲ್ಲಾಗದೇ ಇದ್ದಾಗ ದೇವರ ನೋಡ್ಕೊಂಡು ರಾತ್ರಿ ಹೊತ್ತು ಮಲ್ಕೊಳ್ತೀನಿ ಭಾಳ ಚೆನ್ನಾಗಿರ್ತದೆ ಭಾಳ ಇಷ್ಟಪಡ್ತೀನಿ ದೇವರು ಅಂದರೆ ಭಾಳ ಇಷ್ಟ ನಮ್ಮ ತಂದೆ ತಾಯಿಯೂ ಅಷ್ಟೇ ಯಾವಾಗಲೂ ಪಾಂಡುರಂಗನ ಭಜನೆ ಮಾಡೋವ್ರು ವಾರಕ್ಕೊಂದ್ಸರಿ ಶನಿ ಶನಿವಾರ ಶ್ರಾವಣದಲ್ಲಿ ಮಾಡಿ ಅಲ್ಲಿ ಕರಿಘಟ್ಟಕ್ಕೋಗಿ ಅಲ್ಲಿ ಅಡುಗೆ ಮಾಡಿ ಎಲ್ರಿಗೂ ಬಡಿಸೋರು ಅದಂತೂ ನಾನು ಚಿಕ್ಕದರಲ್ಲಿ ತುಂಬ ಸಲ ಹೋಗಿವ್ನಿ ಗಾಡಿ ಕಟ್ಕೊಂಡೋಗವ್ರು ಆ ಕಾಲದಲ್ಲಿ ಗಾಡಿ ಮೇಲೆ ಕೂತ್ಕೊಂಡು ನಾನು ಹೋಗಿ ಅದ್ರಲ್ಲಿ ಅಭಿಷೇಕ ಭಜನೆ ಹೇಳ್ಕೊಂಡು ನಮ್ಮ ತಂದೆಯವರು ಭಜನೆ ಮಾಡ್ತಿದ್ದರು ಪಾಪ ಭಾಳ ಚೆನ್ನಾಗಿ ಹಾಡು ಹಾಡೋವ್ರು ಅದರಿಂದ ಸ್ವಲ್ಪ ನಮಗೆ ದೇವ್ರ ಬಗ್ಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಈಗ ಆಗ ಇಷ್ಟಪಡ್ತಿರಲಿಲ್ಲ ಈಗ ಬಹಳ ಇಷ್ಟ ಅದನ್ನ ನೆನೆಸ್ಕೊಂಡ್ರೆ ದುಃಖ ಬರ್ತದೆ ಅಂಥ ಹಾಡು ಹೇಳೋರು ಪಾಪ ಅಂಥ ಒಳ್ಳೆ ತಂದೆ ತಾಯಿ ನಮಗೆ ಇಷ್ಟೆಲ್ಲನೂ ನೋಡಿದ್ದೀನಿ ಯಾವ ಬೆ ಟೈಮಲ್ಲಾದ್ರೂ ಯಾವಾಗ ರೆಡಿಯಾಗಿರ್ತೀವಿ ಹೋಗೋಣ ಅಂದರೆ ಹಾಗೆ ಓರ್ಡ್ತಾಯಿರ್ತೀವಿ ನಂಜನಗೂಡು ಎಲ್ಲ ಸುಮಾರು ಸರಿ ಎಲ್ಲ ಕಡೆ ಹೋಗಿದ್ದೀನಿ